ಶಾಲೆ ಪೂರ್ಣಗೊಂಡ ಮೇಲೆ ನನ್ನ ಪ್ರಕಾರ ಹೆಚ್ಚಿನ ಮಕ್ಕಳು ಉನ್ನತ ಶಿಕ್ಷಣವನ್ನು ಪಡೆಯುತ್ತಾರೆ ಯಾಕಂದರೆ ಈಗಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಉನ್ನತ ಶಿಕ್ಷಣದ ಅಗತ್ಯತೆ ಬಹಳ ಇದೆ ಇನ್ನು ಕೆಲವು ಮಕ್ಕಳು ಅವರ ತಂದೆ ತಾಯಿಗಳು ಹಣದ ವಿಚಾರದಲ್ಲಿ ದೊಡ್ಡವರಾಗಿದ್ದಾರೆ ಅವರ ತಂದೆ ತಾಯಿಯ ವ್ಯವಹಾರವನ್ನು ನೋಡಿಕೊಳ್ಳುತ್ತಾರೆ ಅಥವಾ ಅವರ ಸುತ್ತಮುತ್ತ ಇರುವ ಉದ್ಯೋಗಕ್ಕೂ ಹೋಗುತ್ತಾರೆ ಆದರೆ ನನ್ನ ಪ್ರಕಾರ ಶಾಲೆ ಹೆಚ್ಚಿನ ಮಕ್ಕಳು ಶಾಲೆಯ ಶಿಕ್ಷಣ ಪೂರ್ಣಗೊಂಡ ಮೇಲೆ ಬಳಿಕ ಉನ್ನತ ಶಿಕ್ಷಣವನ್ನು ಪಡೆಯುತ್ತಾರೆ ಇನ್ನೂ ಕೆಲವು ಮಕ್ಕಳು ಅವರ ತಂದೆ ತಾಯಿಗೆ ಪ್ರತ್ಯೇಕ ಉದ್ಯೋಗ ಇದ್ದರೂ ಕೂಡ ಅಥವಾ ವ್ಯವಹಾರ ಇದ್ದರೂ ಕೂಡ ಉನ್ನತ ಶಿಕ್ಷಣವನ್ನೇ ಪಡೆಯುತ್ತಾರೆ ಯಾಕಂದರೆ ಈಗಿನ ಕಾಲಘಟ್ಟದಲ್ಲಿ ಉನ್ನತ ಶಿಕ್ಷಣದ ಅಗತ್ಯತೆ ಬಹಳ ಇದೆ ಉನ್ನತ ಶಿಕ್ಷಣ ಇದ್ರೆ ನಾವು ಎಲ್ಲಿ ಕೂಡ ಹೋಗ್ಬೋದು ಎಲ್ಲಿ ಕೂಡ ಹೋಗಿ ಒಳ್ಳೆಯ ಉದ್ಯೋಗವನ್ನು ಪಡೆಯಬಹುದು ಒಳ್ಳೆಯ ಉದ್ಯೋಗವಿದ್ರೆ ನಾವು ಭವಿಷ್ಯದಲ್ಲಿ ಒಳ್ಳೆಯ ಕನಸನ್ನು ಕನಸನ್ನು ಕಾಣ್ಬೌದು ಯಾಕಂದರೆ ಈಗಿನ ಕಾಲಘಟ್ಟದಲ್ಲಿ ಉನ್ನತ ಶಿಕ್ಷಣದ ಅಗತ್ಯತೆ ಬಹಳ ಇದೆ ಉನ್ನತ ಶಿಕ್ಷಣ ಪಡಿಯೋದ್ರಿಂದ ನಾವೆಲ್ಲರೂ ಸ್ವಾವಲಂಬಿಗಳಾಗುತ್ತೇವೆ ಯಾಕಂದರೆ ಒಂದು ಲೆಕ್ಕದಲ್ಲಿ ಹೇಳ್ಬೇಕಂದರೆ ಅವರ ತಂದೆ ತಾಯಿಯ ವ್ಯವಹಾರವನ್ನು ಮುಂದುವರಿಸಿಕೊಂಡು ಹೋದರೆ ಅವರು ಹಣದ ವಿಚಾರದಲ್ಲಿ ದೊಡ್ಡವರಾಗಿರ್ಬೋದು ಆದರೆ ಅವರಿಗೆ ಲೋಕಜ್ಞಾನ ಇರುವುದಿಲ್ಲ ಇರ್ತದೆ ವ್ಯವಹಾರದಲ್ಲಿ ಹೋದರೆ ಲೋಕಜ್ಞಾನ ಇರ್ತದೆ ಆದರೆ ಅವರಿಗೆ ಮಿನಿ ಆ ವ್ಯವಹಾರದಲ್ಲಿ ಏನಾದರು ಕೆಡುಕಾದರೆ ಅಥವಾ ನಷ್ಟ ಸಂಭವಿಸಿದ್ರೆ ಅವರು ಇನ್ನೇನು ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನನ್ನ ಪ್ರಕಾರ ಶಾಲೆಯ ಶಿಕ್ಷಣ ಮುಗಿದ್ಮೇಲೆ ಮಕ್ಕಳೆಲ್ಲರು ಉನ್ನತ ಶಿಕ್ಷಣವನ್ನು ಪಡೆಯುವುದೇ ಒಂದು ಒಳ್ಳೆದು ಅಂತ ಅನ್ನಿಸ್ತದೆ ಉನ್ನತ ಶಿಕ್ಷಣ ಪಡೆಯೋದ್ರಿಂದ ಮಕ್ಕಳೆಲ್ಲರು ಸ್ವಾವಲಂಬಿಗಳಾಗುತ್ತಾರೆ ಮಕ್ಕಳು ಅವರಿಗೆ ಅವರ ಕನಸನ್ನುಅವರು ಪರಿಪೂರ್ಣಗೊಳಿಸ್ಬೋದು ಎನ್ನುವುದು ನನ್ನ ವಾದ ಇನ್ನು ಶಾಲೆ ಶಿಕ್ಷಣ ಪೂರ್ಣಗೊಂಡ ಬಳಿಕ ಮಕ್ಕಳು ಉನ್ನತ ಶಿಕ್ಷಣ ಪಡೆಯುವುದರಿಂದ ಅವರಿಗೆ ಯಾವ ಕೆಲಸ ಬೇಕು ಅದನ್ನು ಅವರು ಪಡೆಯಬೌದು ಮತ್ತು ಅವರು ಯಾರ ಬಳಿಯೂ ಕೂಡ ಅಂಗಲಾಚಬೇಕಂತ ಇಲ್ಲ ಕೆಲಸಕ್ಕಾಗಲಿ ಯಾವುದಕ್ಕಾಗ್ಲಿ ಇನ್ನು ಉನ್ನತ ಶಿಕ್ಷಣ ಮಕ್ಕಳ ಜೀವನದಲ್ಲಿ ಒಂದು ಅತ್ಯುತ್ತಮ ಘಟ್ಟವನ್ನ ಪ್ರವೇಶಿಸುತ್ತದೆ ಅಂತ ಹೇಳಿದರು ಕೂಡ ದೊಡ್ಡ ತಪ್ಪಾಗಲಿಕ್ಕಿಲ್ಲ ಇನ್ನು ಕೆಲವು ಮಕ್ಕಳೂ ಕೂಡ ಇದ್ದಾರೆ ಕೆಲವು ಆರ್ಥಿಕ ಸಮಸ್ಯೆಗಳಿಂದಾಗಿ ಅಥವಾ ಒಂದು ಹಣದ ಸಮಸ್ಯೆಗಳಿಂದಾಗಿ ಅವರು ತಮ್ಮ ಶಿಕ್ಷಣವನ್ನು ಕೈಬಿಟ್ಟು ಕೆಲಸಕ್ಕೆ ಹೋಗುತ್ತಾರೆ ಅಂತಹ ಮಕ್ಕಳು ಕೂಡ ಇನ್ನು ಬ ಕೆಲವು ಅವರ ಭವಿಷ್ಯದಲ್ಲಿ ಅವರ ಶಿಕ್ಷಣವನ್ನು ಮುಂದುವರಿಸುತ್ತಾರೆ ಅಂತಹ ಕೆಲವೊಂದು ಸಂದರ್ಭಗಳು ನಾನು ಕಂಡಿದ್ದೇನೆ ಇನ್ನು ಶಿಕ್ಷಣ ಶಿಕ್ಷಣವನ್ನು ಈಗಲೇ ಕಲಿಬೇಕು ಆಗಲೇ ಕಲಿಬೇಕು ಅಂತ ಏನಿಲ್ಲ ನನ್ನ ಪ್ರಕಾರ ಶಿಕ್ಷಣವನ್ನು ಯಾವಾಗಲು ಮುಂದುವರಿಸಬಹುದು ಅಜ್ಜಿ ಅನ್ ಅರವತ್ತರ ಮೇಲೂ ಕೂಡ ಶಿಕ್ಷಣವನ್ನು ಪಡೆದವರಿದ್ದಾರೆ ಅವರನ್ನೆಲ್ಲ ಕಂಡಾಗ ನಾವು ಕೂಡ ಹಾಗೆ ಆಗ್ಬೋದಲ್ಲ ಎನ್ನುವ ಹುಮ್ಮಸ್ಸು ಇನ್ನು ತಮ್ಮ ಶಾ ಪ್ರೈಮರಿ ಶಿಕ್ಷಣ ಮುಗಿದಮೇಲೆ ಪ್ರಾಥಮಿಕ ಶಿಕ್ಷಣ ಮುಗಿದಮೇಲೆ ಎಲ್ಲರೂ ಕೂಡ ಹೆಚ್ಚಾಗಿ ಉನ್ನತ ಶಿಕ್ಷಣವನ್ನೇ ಮುಂದುವರಿಸುತ್ತಾರೆ ಯಾಕಂದರೆ ಉನ್ನತ ಶಿಕ್ಷಣ ಪಡಿಯೋದ್ರಿಂದ ನಮಗೆ ಸಮಾಜದಲ್ಲಿ ಗೌರವ ಕೂಡ ಸಿಗುತ್ತದೆ ಅದಲ್ಲದೆ ನಾವೆಲ್ಲರು ಸ್ವಾವಲಂಬಿಗಳು ಎಂಬ ಭಾವನೆ ಮ ಹೆಚ್ಚಾಗಿ ಬೇರೂರ್ತದೆ